ಶುಭ ಸಂಜೆ ಮೇಡಮ್ ಹಾಂ ನನ್ನೆಸರು ದಿವ್ಯಾ ಅಂತ ಹೇಳಿ ಸಾಗರದಿಂದ ಫೋನ್ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಕಾಲೇಜು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದೆ ರಿವ್ಯೂವ್ಸು ಗೂಗಲಲ್ಲು ನೋಡಿದ್ದೀನಿ ನಿಮ್ಮ ಕಾಲೇಜಲ್ಲಿ ಇವಾಗ ನನ್ನ ಪಿ ಯು ಕಂಪ್ಲೀಟ್ ಮಾಡಿದ್ದೀನಿ ಮೇಡಮ್ ಇವಾಗ ನೆಕ್ಸ್ಟು ಕೋರ್ಸು ಯಾವ್ದು ಸೇರ್ಕೊಬೇಕು ಅಂತ ಹೇಳಿ ಸಜೆಷನ್ ಕೇಳೋಣ ಅಂತ ಕಾಲ್ ಮಾಡಿದ್ದೀನಿ ಕಾಮರ್ಸ್ ಕಾಮರ್ಸ್ ಹಾಂ ಇದೆ ಇದೆ ಬಂದಿದೆ ರಿಸಲ್ಟ್ ಬಂದಿದೆ ಎಂಬತ್ತೆಂಟು ಆಗಿದೆ ಮೇಡಮ್ ಹಾಂ ಸೊ ಈಗ ಹಾಂ ಇವಾಗ ಹಾಂ ಹೌದೌದು ನಿಜ ಹಾಂ ಹ್ಞೂ

ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಇದೆ ಮೇಡಮ್ ಹ್ಞೂ ಹ್ಞೂ

ಹ್ಞೂ ಹೌದು ಡಿಮ್ಯಾಂಡ್ ಇದೆ ಹ್ಞೂ ಹಾಂ ಅದೆ ಮೇಡಮ್ ಇವಾಗ ಬಿ ಹಾಂ ಹಾಂ ಮೇಡಮ್

ಹೌದಾ ಹಾಂ ಇವಾಗ ನಾನು ಈ ಎರಡು ವರ್ಷದಲ್ಲಿ ಕಂಪ್ಯೂಟರ್ ಕಲ್ತಿದ್ದೀನಿ ಬೇಸಿಕ್ಗಳ್ನ ಕಲ್ತಿದ್ದೀನಿ ಕೋರ್ಸ್ ಮಾಡಿದ್ದೀನಿ ಆದ್ದರಿಂದ ಕಂಪ್ಯೂಟರ್ ಮೇಲೆ ಆಸಕ್ತಿ ಇದೆ ಇಲ್ಲ ಅಂತಲ್ಲ ಆದರೆ ಇನ್ನುಮುಂದೆ ಜಾಬಿಂದು ಏನು ಅಂತ ಅದೊಂದು ಸಣ್ಣ ಗೊಂದಲ ನನ್ನ ತಲೆಯಲ್ಲಿ ಅದಕ್ಕೆ ಅದನ್ನು ಕ್ಲಿಯರ್ ಮಾಡಿ

ಇಲ್ಲ ಹ್ಞೂ

ಖಂಡಿತ ಮೇಡಮ್ ಹ್ಞೂ ಓಕೆ ಇವಾಗ ಅಂದರೆ ಎಷ್ಟು ವರ್ಷ ಇವಾಗಿದೆ ತ್ರೀ ಆರ್ ಫೋರ್ ಇಯರ್ಸ್ ಅಂತ ಹೌದಾ ಅಂದರೆ ಇವಾಗ ನಮ್ಮ ಹಿಂದಿನ ಬ್ಯಾಚ್ ಅವ್ರಿಗೆ ನಾಲ್ಕು ವರ್ಷ ಇತ್ತಲ್ವಾ ಅದಕ್ಕೆ ಇವಾಗ ನಮಗು ನಾಲ್ಕು ವರ್ಷನೂ ಇದೆಯಾ ಅಥವಾ ಮೂರು ವರ್ಷ ಮಾಡಿ ಕಂಟಿನ್ಯೂ ಮಾಡ್ಬೋದಾ ಅಂತ

ಹ್ಞೂ ಹ್ಞೂ ಹೌದಾ ಹಾಂ ಹೌದು ಹ್ಞೂ ಹಾಂ ಹೌದಾ

ಹಾಂ ಕ್ಯಾಂಪಸ್ ಬರುತ್ತಾ ಮೇಡಮ್ ನಿಮ್ಮ ಕಾಲೇಜಿಗೆ ಹಾಂ

ಹೌದಾ ಹಾಂ ಹ್ಞೂ ಹೌದಾ ಏ ಏ ಅಂದರೆ ಏನು ರೇಂಜ್ ಇದೆ ಮೇಡಮ್ ಫೀಸ್ ಎಲ್ಲ ಹೌದಾ ಹಾಂ ಸರಿ ಮೇಡಮ್ ಅದೆ ನಾನು ಮೈಸೂರಿಂದೆ ಕೇಳಬೇಕು ಅಂತ ಮೈಸೂರಲ್ಲಿ ಓದಬೇಕು ಅಂತ ಅದಕ್ಕೆ ಇವಾಗ ಅದಕ್ಕೆ ನಿಮಿಗೆ ಫೋನ್ ಮಾಡಿದೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದೆ ನನ್ನ ತಲೆಯಲ್ಲು ಬಿ ಸಿ ಎನೇ ಇದೆ ಮಾಡ್ಬೇಕು ಅಂತ ಹೇಳಿ ಮುಂದಿಂದು ಜಾಬಿಗು ಒಂದು ಲೆಕ್ಕಕ್ಕೆ ಹಾಂ ಓಕೆ

ಹಾಂ ಹಾಂ ಹಾಂ ಹಾಂ ಹೌದು ಹ್ಞೂ ಅದು ನಿಜ ಹಾಂ ಇವಾಗ ಶಿಕ್ಷಕರೆಲ್ಲ ಹೇಗಿದ್ದಾರೆ ಏನು ಡಿಗ್ರಿ ಮಾಡಿ ಬಂದೋರು ಇದ್ದಾರೆ ಅದಕ್ಕೆಲ್ಲ ಹೌದಾ ಹಾಂ ಹಾಂ ಓಕೆ ನಿಮ್ಮಲ್ಲಿ ಮಾಸ್ಟರ್ಸು ಇದೆಯಾ ನಿಮ್ಮ ಕಾಲೇಜಲ್ಲಿ ಹೌದಾ ಓಕೆ ಮೇಡಮ್ ಸರಿ ಮೇಡಮ್ ನಾನು ಅಪ್ಲಿಕೇಶನ್ ಅಡ್ಮಿಷನ್ನಿಗೆಲ್ಲಾ ಖುದ್ದಾಗಿ ಬರ್ತೀನಿ ಹಾಂ ಹಾಂ ಸರಿ ಮೇಡಮ್ ಖಂಡಿತವಾಗ್ಲೂ ಬರ್ತೀವಿ ಹಾಂ ಸರಿ ಮೇಡಮ್ ಥ್ಯಾಂಕ್ ಯು